ನಾವು ಮನೆ ಮುಂಬಾಗಿಲಲ್ಲಿ ಸಗಣಿ ಹೊಸಿಲು ಮೇಲೆ ಸಗಾ ರಂಗೋಲೆ ಸಾರಿಸಿ ಬಳೀತೀವಿ ಸಗಣಿ ಉಪ್ಯೋಗ್ಸೋದು ಜಾಸ್ತಿ ಕಮ್ಮಿ ಯಾಕಂದರೆ ಇವಾಗೆಲ್ಲ ಗಾರೆ ಮಾಡ್ಸಿ ಬಿಟ್ಟಾರೆ ಆಕಳ ಸಗಣಿಯಿಂದ ಗಣ ಗಣಪನ್ನ ಮಾಡಿ ಪೂಜೆಗಿಡ್ತೀವಿ ಸಗಣಿಯಲ್ಲಿ ವಿಭೂತಿ ಮಾಡ್ತಾರೆ ಸಗಣಿಯಿಂದ ಬೇಕಾಗೋ ವಸ್ತುಗಳು ವಿಭೂತಿ ಚಾಕ್ ಪೀಸು ಆಗುತ್ತೆ ಅದರಿಂದ ಒಳ ಹೊಸ ವರ್ಷ ವಾರಕ್ಕೊಮ್ಮೆ ನಾವು ಸಗಣಿ ಇಟ್ಟು ಸಾರಿಸ್ತೀವಿ ಸಾರಿಸ್ದಾಗ ಚೆನ್ನಾಗೇ ಕಾಣುತ್ತೆ ಮನೆ ಬಾಗ್ಲಲ್ಲಿ ರಂಗೋಲಿ ಅವು ಇವು ಹಾಕ್ತೀವ್ ಅದ್ರ ಮೇಲೆ ಹಾಗಾಗಿ ಚೆನ್ನಾಗಿದೆ